ಯಾರು ನಮಸ್ತೆ ಮೇಡಮ್ ಯಾರು ಯಾವಾಗ ಬಂದಿದ್ದಿರಿ ಆಂ ಹೇಳಿ ಮೇಡಮ್ ಏನು ಪ್ರೊ ನಗಬೇಡಿ ಮೇಡಮ್ ಹೇಳಿ ಏನಾಯಿತು ಏನು ಪ್ರೊಬ್ಲಮ್ ಆಯಿತು ಮೊಣ್ಕಾಲ್ಗೆ ಏನಾಗಿದೆ ಈಗ ನಿಮ್ಗೆ ಮೊಣ್ಕಾಲು ಸರಿ ಹೋಯ್ತಾ ಟ್ರೀಟ್ಮೆಂಟ್ ಸರಿ ಹೋಯ್ತಾ ಇಲ್ಲ ಏನಾದರೂ ಮತ್ತೆ ಬೇರೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ

ಹಾಟ್ ವಾಟರ್ದು ಸ್ವಲ್ಪ ಮಸಾಜ್ ಮಾಡ್ಸ್ಕೊಳ್ಳಿ ಮೇಡಮ್ ಇಲ್ಲಾಂದರೆ ಮಾರ್ನಿಂಗ್ ಫ್ರೀ ಇದ್ದರೆ ಒಂದ್ಸಲ ಕ್ಲಿನಿಕ್ ಬನ್ನಿ ಇನ್ನೊಂದ್ ಸತಿ ಚೆಕಪ್ ಮಾಡೋಣ ಬೇರೆ ಆಯಿಂಟ್ಮೆಂಟ್ ಬರ್ಕೊಡ್ತೀನಿ ಒಂದು ಲೆವೆನ್ ಒ ಕ್ಲಾಕ್ ಬನ್ನಿ ಮೇಡಮ್ ಆಗ ಪೇಶಂಟ್ಸ್ ಕಮ್ಮಿ ಹ್ಞೂ ಮತ್ತೇನಾದರೂ ಪ್ರೊಬ್ಲಮ್ ಇದೆಯಾ ಮೇಡಮ್ ಆಯಿಂಟ್ಮೆಂಟಿಂದ ನಿಮ್ಗೆ ಸರಿ ಹೋಗಿಲ್ವಾ ನೋವು ಕಡಿಮೆ ಆಗಿಲ್ವಾ ಸದ್ಯಕ್ಕೆ ಹಚ್ತಾ ಇರಿ ನಾಳೆ ಬರಬೇಕಾದ್ರೆ ಅದು ಇವತ್ತು ನೈಟು ಕಡಿಮೆ ಆಗಿಲ್ಲಾಂದರೆ ನಾಳೆ ಬೇರೆ ಏನಾದರೂ ಬರ್ಕೊಡ್ತೀನಿ ಅದರಲ್ಲೂ ಕಡಿಮೆ ಆಗಿಲ್ಲಾಂದರೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಯಾಕೆ ಮೇಡಮ್ ಒಂದೇ ಸತಿಗೆ ಅದು ಕಂಟ್ರೋಲ್ ಆಗಲ್ಲ ಮೇಡಮ್ ಜಾಸ್ತಿ ಆಗಿನೆ ಕಡಿಮೆ ಆಗುತ್ತೆ ಒಂದೊಂದು ಕೆಲವೊಂದು ಜಾಸ್ತಿ ಆಗಿ ಕಡಿಮೆ ಆಗತ್ತೆ ಹೇಳಕ್ ಆಗಲ್ಲ ಅವೆಲ್ಲ ಕಡಿಮೆ ಆಗಿಲ್ಲ ಅಂದರೆ ನಾಳೆ ಬನ್ನಿ ಅವ್ರ್ಗ್ ಹೇಳ್ಬೇಕು ನೀವು ಮನೆಯಲ್ಲಿ ಒಂದ್ಸತಿ ಅದು ಟ್ರೀಟ್ಮೆಂಟು ಜಾಸ್ತಿ ಆಗಿ ಕಡಿಮೆ ಆಗುತ್ತೆ ಹೇಳಕ್ಕಾಗಲ್ಲ ಒಂದು ಒಂದೇ ಸತಿಗೆ ಕಡಿಮೆ ಆಗಲ್ಲ ಅಂತ ಹೇಳ್ಬೇಕು ಓಕೆ ಮೇಡಮ್ ನಾಳೆ ಬನ್ನಿ ನಾಳೆ ಬೇರೆ ಟ್ರೀಟ್ಮೆಂಟ್ ಕೊಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಬೈ